ಹಲೋ ಹಲೋ ಮೇಡಮ್ ಮೇಡಮ್ ಬ್ರೊಕರ್ ಅವರಾ ಮೇಡಮ್ ನಾವೂ ಗಂಡ ಹೆಂಡ್ತಿ ಇಬ್ರು ಇದ್ದೀವಿ ಹಾಂ ನಾನು ಆರ್ ವಿ ಎಸ್ ಸಿಲ್ಕ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಹಾಂ ನಮಗೆ ಇಬ್ರಿಗೆ ಆಗುವಷ್ಟು ಬಾಡಿಗೆ ಮನೆ ಬೇಕಾಗಿತ್ತು ಮೇಡಮ್ ಹ್ಞೂ ಮೇಡಮ್ ನಮಗೆ ಒಂದು ರೂಮ್ ಎರಡು ರೂಮಿದ್ದರೆ ಸಾಕು ಮೇಡಮ್ ಎರಡು ರೂಮು ಕಿಚ್ಚನು ಮಾಮೂಲಿ ಇದ್ದರೆ ಸಾಕು ಆಮೇಲೆ ಏನು ಫೆಸಿಲಿಟಿಸೆಲ್ಲ ಹೆಂಗಿದೆ ಮೇಡಮ್ ಅಲ್ಲಿ ಯಾವ ಏರಿಯಾ ಹ್ಞೂ ಹ್ಞೂ

ಸರಿ ಮೇಡಮ್

ಹಾಂ ಮ್ಯಾಮ್ ಸಿಂಪಲ್ಲಾಗಿ ಇರಲಿ ಮೇಡಮ್ ನೀರು ಇವೆಲ್ಲ ಚೆನ್ನಾಗಿರ್ಬೇಕು ಮೇಡಮ್ ಮೇನಾಗಿ ನೀರು ಇರಬೇಕಲ್ವಾ ಮೇಡಮ್ ಹಾಂ ಹಾಗಾಗಿ ನೀರ್ದೆಲ್ಲ ಏನು ಪ್ರಾಬ್ಲಮ್ ಇರಬಾರ್ದು ಹಾಂ ನೀರಿನ್ದೊಂದು ಆಮೇಲೆ ಓನರ್ ಎಲ್ಲ ಓನರ್ ಅಲ್ಲೇ ಇರ್ತಾರಾ ಬೇರೆ ಕಡೆ ಇರ್ತಾರಾ ಮೇಡಮ್ ಹಾಂ ಹಾಂ ನಮಗೆ ಸಿಂಗಲಾಗಿ ಇರೋದೇ ನೋ ತೋರಿಸಿ ಮೇಡಮ್ ಮನೆ ಸಪ್ರೆಟಾಗಿ ಹಾಂ ಒಂದು ಐದು ಸಾವಿರ ಮೇಡಮ್ ಡಬ್ಬಲ್ ಬೆಡ್ರೂಮ್ ಎಷ್ಟು ಮೇಡಮ್ ಹೌದಾ ಕಮ್ಮಿ ಹಾಂ ಏನು ನೋಡಿ ಮೇಡಮ್ ಕಮ್ಮಿಗೆ ಮಾಡಿಕೊಡಿ ನೀವು ಹೇಳಿ ಫಸ್ಟು ತೋರಿಸಿ ನಮ್ಮದು ಮನೆ ಮನೆ ತೋರಿಸಿ ಮನೆ ಹ್ಞೂ ಹೆಂಗಿದೆ ನೋಡಿ ನೋಡ್ತೀನಿ ನಾನು ಅದೇ ಒಂದು ಐದು ಸಾವಿರ ಐದುವರೆ ಸಾವಿರ ಅಂದರೆ ನಮಗೆ ಸಾಕು ಮೇಡಮ್

ಆಯಿತು ಆಗಲಿ ಮೇಡಮ್

ಹೌದು ಆಯ್ತು ಅದೆ ಅದೇ ಕೇಳ್ಕೋಣ ಒಂದು ಆರು ಸಾವಿರ ಹಂಗಿರ್ಲಿ ಕೇಳ್ಕೊಳ್ಳೋಣ ಮೇಡಮ್ ಆರು ಸಾವಿರ ಹಂಗಿರ್ಲಿ

ಹಾಂ ಆಯಿತು ಮೇಡಮ್ ಮಾಡಿಕೊಡೋಣ ಓಕ್ ನಾಳೆ ಬ ಹಾಂ ಓಕೆ ಮೇಡಮ್ ಹಾಂ ಹೌದು ಮೇಡಮ್ ಹ್ಞೂ ನಿಯರ್ಬೈ ಇರಬೇಕು ಮೇಡಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು ನಮ್ಮದು ಆರ್ ವಿ ಎಸ್ ಸಿಲ್ಕ್ ಇಂಡಸ್ಟ್ರಿ ಮೇಡಮ್ ಹಾಂ ಅಲ್ಲೇ ಹಾಂ ಸರಿ ಮ್ಯಾಮ್ ಅಲ್ಲೇ ಹತ್ರ ನೋಡಿ ಮೇಡಮ್

ಹೌದು ಮೇಡಮ್ ಹತ್ತಿರವಾಗೇ ಇರಲಿ ಹಾಂ ಹ್ಞೂ ನಡ್ಕೊಂಡೆ ಓಡಾಡ್ಬೋದು ಹ್ಞೂ ನೋಡ್ಬಿಟ್ಟು ಹಾಂ ನೋಡ್ಬಿಟ್ಟು ಹೇಳಿ ಮೇಡಮ್ ಓಕೆ ಮ್ಯಾಮ್ ತ್ಯಾಂಕ್ ಯು